ಸಾಂಪ್ರದಾಯಿಕ ನೃತ್ಯ ಅಂದರೆ ಅದರಲ್ಲಿ ನಮಗೆ ಮೊದಲು ಬರೋದು ಭರತನಾಟ್ಯ ನನ್ನ ಪ್ರಕಾರ ಏಕಂದ್ರೆ ಸಾ ಅದು ಭರತನಾಟ್ಯ ಅನ್ನೋದು ಈಗಿನ ಕಾಲದ್ದಲ್ಲ ಅದೆಷ್ಟೋ ವರ್ಷಗಳ ಹಿಂದಿನದ್ದು ಅದಕ್ಕೂ ಮತ್ತು ದೇವರಿಗೂ ತುಂಬ ಒಂದು ಹತ್ತಿರದ ಸಂಬಂಧ ಏಕಂದ್ರೆ ಆ ಒಂದು ನೃತ್ಯ ಪ್ರಕಾರದಲ್ಲಿ ಆ ದೇವರನ್ನು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ವರ್ಣಿಸಲಿಕ್ಕಾಗ್ತದೆ ಹಾಗೆ ತುಂಬ ಸಾಂಪ್ರದಾಯಿಕ ಅದು ನೃತ್ಯ ಅಂತ ಹೇಳ್ಬೋದು ಈಗ ಹಲವಾರು ಕಡೆಗಳಲ್ಲಿ ಒಂದೊಂದು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗುವಾಗ ಮೊದಲಿಗಾಗಿ ಮೊದಲು ಯಾವುದೇ ಡ್ಯಾನ್ಸ್ ಯಾವುದೇ ನೃತ್ಯ ಪ್ರಕಾರಗಳಿರ್ಲಿ ಅದರಲ್ಲಿ ಮೊದಲಿರುವುದು ಭರತನಾಟ್ಯವನ್ನು ಆಯ್ಕೆ ಮಾಡ್ ಮಾಡ್ತಾರೆ ಏಕಂದ್ರೆ ಭರತನಾಟ್ಯ ಅನ್ನೋದು ಒಂದು ದೇವರ ಸ್ತುತಿ ಸ್ತುತಿಗಾಗಲಿ ಒಂದು ಒಳ್ಳೆಯ ಯಾವುದೇ ಒಂದು ಜಾನಪದ ಅಲ್ಲ ಹೇಳುವುದು ಸಂಸ್ಕೃತಿಗೆ ತಕ್ಕ ಒಂದು ನಾಟ್ಯವನ್ನು ಆಡುವಂತಹ ಒಂದು ಕಲೆ ಭರತನಾಟ್ಯ ಹಾಗೆ ಭರತನಾಟ್ಯದಲ್ಲಿ ಹಲವಾರು ಪ್ರಕಾರಗಳಿರ್ತದೆ ಒಂದೇ ರೀತಿ ಹೋಗುವುದಿಲ್ಲ ಒಂದು ಭರತನಾಟ್ಯವನ್ನು ಅವು ಒಂದು ಗಂಟೆ ಕೂಡ ಮಾಡ್ಬೋದು ಭರತನಾಟ್ಯ ಅದರ ಇಡೀ ಒಂದು ಕತೆಗಳನ್ನು ಹೇಳುವ ರೀತಿ ಆ ಭರತನಾಟ್ಯ ಕಲೆಯಲ್ಲಿ ಇರ್ತದೆ ಭರತನಾಟ್ಯ ಕಲಿತ್ರೆ ಯಾವ ಪ್ರಕಾರದ ನೃತ್ಯವನ್ನೂ ಕೂಡ ಮಾಡ್ಬೋದು ನಾವು ಅದರ ಅದರಲ್ಲಿ ಅಷ್ಟು ತಾಳ ಜ್ಞಾನ ಎಲ್ಲ ಬರ್ತದೆ ಹಾಗೇ ಭರತನಾಟ್ಯ ಕಲೀಲಿಕ್ಕೆ ತುಂಬ ಸುಲಭದ ವಿಷಯ ಅಲ್ಲ ಅದಕ್ಕಷ್ಟು ಪರಿಶ್ರಮ ಬೇಕು ಅಷ್ಟು ಸಹನೆ ಬೇಕು ಕಲೀವಂಥ ಒಂದು ಆಸಕ್ತಿ ಕೂಡ ಬೇಕು ಹಾಗೆ ಈಗ ಭರತನಾಟ್ಯದಲ್ಲಿ ನಾವು ಧರಿಸುವಂಥ ಉಡುಗೆ ರೇಷ್ಮೆ ಸೀರೆ ಆಗ್ಬೋದು ತುಂಬ ಬಾರ್ಡ್ರ್ ಇರುವಂಥ ಸೀರೆ ಆಗ್ಬೋದು ಮತ್ತು ರವಿಕೆ ಅದಕ್ಕೆ ಬೇಕಾದಂಥದ್ದು ಬೇಕಾದಂಥ ರವಿಕೆ ಕಚ್ಚೆ ಆ ಸೀರೆಯನ್ನು ಕಚ್ಚೆವಾಗಿ ಬಳಸಿಕೊಂಡು ಉತ್ತಮ ಯಾವುದೇ ಒಂದು ಆ ಉಡುಗೆಯಲ್ಲಿ ಯಾವುದೇ ಒಂದು ಅಶ್ಲೀಲತೆಯನ್ನು ತೋರ್ಸ್ಲಿಕ್ಕೆ ಆಗುವುದಿಲ್ಲ ಅಷ್ಟು ಉತ್ತಮವಾದ ಉಡುಪು ಅದು ಮತ್ತು ಅವ್ರು ಮಾಡುವಂತಹ ಮುಖದ ಬಣ್ಣ ಇರ್ಬೋದು ಉತ್ತಮ ಮತ್ತು ಅವ್ರು ಧರಿಸುವಂತಹ ಆಭರಣ ಆ ನೃತ್ಯಕ್ಕೆ ಬೇಕಾದ ಆಭರಣ ನಮ್ಮ ಕಿವಿ ಓಲೆ ಇರ್ಬೋದು ಬಳೆಗಳು ಮತ್ತು ತೋಳಪಟ್ಟಿ ಸೊಂಟಪಟ್ಟಿ ಇನ್ನು ಮುಂದಲೆ ಸೂರ್ಯಚಂದ್ರ ಮತ್ತು ಹೂವು ನಮ್ಮ ಕೇಶವಿನ್ಯಾಸವನ್ನು ಭರತನಾಟ್ಯದಲ್ಲಿ ಹಲವು ವಿಧಾನದಲ್ಲಿ ಮಾಡಿ ಮಾಡ್ಬೋದು ಮಾಡ್ತಾರೆ ಹಾಗೇ ಮತ್ತು ಮುಖ್ಯವಾಗಿ ಬರೋದು ಗೆಜ್ಜೆ ಆ ಗೆಜ್ಜೆಗೆ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ ಏಕಂದ್ರೆ ಒಂದು ಭರತನಾಟ್ಯ ಅಲ್ಲವ ಯಾವುದೇ ಒಂದು ನೃತ್ಯ ಇರಲಿ ನಾವು ಮಾಡುವಾಗ ಅದಕ್ಕೆ ಬಳಸುವಂತಹ ಒಂದೊಂದು ವಸ್ತುವಲ್ಲಿ ನಾವು ದೇವರನ್ನು ಕಾಣಬೇಕು ಆ ನೃತ್ಯವನ್ನು ಕಾಣಬೇಕು ಹಾಗೆ ಉತ್ತಮವಾದ ಒಂದು ಎಂತ ಹೇಳ್ಬೋದು ಅದಕ್ಕೆ ಉದಾಹರ್ಣೆಯೇ ಭರತನಾಟ್ಯ ಏಕಂದ್ರೆ ಆ ಅವರೆಲ್ಲ ಉಡುಪುಗಳನ್ನು ಆದ ನಂತರ ಎಲ್ಲ ಒಂದು ವಸ್ತ್ರವಿನ್ಯಾಸ ಆದ ನಂತರ ಹಾಕುವಂಥ ಗೆಜ್ಜೆ ಕೊನೆಗೆ ತಮ್ಮ ತಾವು ಕಲಿತಂಥ ಗುರುಗಳಲ್ಲಿ ಆ ಗೆಜ್ಜೆಯನ್ನು ಕೊಟ್ಟು ನಮಸ್ಕರಿಸಿ ಆ ಗುರುಗಳಿಗೆ ನಮಸ್ಕರಿಸಿ ಕಾಲಿಗೆ ಕಟ್ಟಿ ಮತ್ತೆ ನೃತ್ಯ ಪ್ರದರ್ಶನವನ್ನು ಮಾಡ್ತಾರೆ ಹಾಗೆ ಭರತನಾಟ್ಯ ಅನ್ನದು ಒಂದು ಸಾಂಪ್ರದಾಯಿಕ ಕಲೆ ಇನ್ನೊಂದು ಹೇಳಬೇಕಾದ್ರೆ ಉದಾಹರ್ಣೆಗೆ ನಮ್ಮ ತುಳುನಾಡ್ನಲ್ಲಿ ಕಂಗೀಲು ಅಂತ ಮಾಡ್ತಾರೆ ಅದು ಅದೂ ಕೂಡ ಈಗಿನದ್ದಲ್ಲ ಹಲವಾರು ವರ್ಷಗಳ ಹಿಂದಿನ ಕಾಲದ್ದು ಅದು ಏಕಂದ್ರೆ ಅದೊಂದು ನಮ್ಮ ನಂಬಿಕೆ ಕಂಗೀಲ್ ಅನ್ನೋದು ಹಿಂದಿನ ಕಾಲದಲ್ಲಿ ಹಲವಾರು ರೋಗ ಬರ್ತಾ ಇತ್ತು ತುಳುನಲ್ಲಿ ಹೇಳಬೇಕಾದ್ರೆ ಕೋರ ಕೋಟ್ಲೆ ಅಂತಹ ರೋಗ ಆ ರೋಗವನ್ನು ನಿವಾರಣೆ ಮಾಡಬೇಕಾಗಿ ಕಥೆಯ ಒಂದು ಅದರ ಒಂದು ಕತೆ ಹೇಳಿ ಎಂತ ಹೇಳ್ತಾರಂದರೆ ಶ್ರೀಕೃಷ್ಣ ಪರಮಾತ್ಮ ಅಧ್ಮ ರೂಪದಲ್ಲಿ ಬಂದು ಮತ್ತು ಸ್ತ್ರೀಗಳು ಸಿರಿಗಳಂತ ಹೇಳ್ತೇವೆ ಅವರು ಬಂದು ಊರು ಊರಿಗೆ ಬಂದು ಆ ರೋಗ ರುಜಿನಗಳನ್ನೆಲ್ಲ ದೂರ ಮಾಡ್ತಾ ಇದ್ದರು ಅಂಥ ಒಂದು ಆ ಕಂಗೀಲ್ ಅಂತ ಕತೆ ಹೇಳ್ತದೆ ಅದರಲ್ಲಿ ಆ ಅದರ ವೇಷಭೂಷಣ ಹೇಗಿರ್ತದೆ ಅಂದರೆ ಅದನ್ನು ಹ ಈಗ ಸಾಂಪ್ರದಾಯಿಕವಾಗಿ ಗಂಡಸರೇ ಆ ಆ ವೇಷವನ್ನು ಧರಿಸ್ತಾರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಮಹಿಳೆ ಮಕ್ಕಳು ಮಹಿಳೆಯರು ಕೂಡ ಮಾಡ್ತಾರೆ ಅದಕ್ಕಾದಂಥ ಅದಕ್ಕೆ ಆದಂತಹ ಒಂದು ಸಂಪ್ರದಾಯ ಇದೆ ಹಾಗೆ ಅದರ ಒಂದು ವೇಷ ವಿನ್ಯಾಸ ಹೇಗಿರ್ತದೆ ಅಂದರೆ ತೆಂಗಿನ ಮರದ ಗರಿ ಆ ಗರಿಯನ್ನು ತೆಗೆದು ಆ ಗರಿಯನ್ನು ನಮ್ಮ ನಮ್ಮ ದೇಹದಲ್ಲಿ ಹ ಸುತ್ತುತ್ತಾ ಸುತ್ತುತ್ತಾರೆ ಸೊಂಟಕ್ಕೆ ಎದೆ ಭಾಗ ತಲೆ ಭಾಗ ಸಿರಿಯನ್ನು ಸುತ್ತುತ್ತಾರೆ ಮತ್ತು ಒಂದು ಅಜ್ಜನ ವೇಷಧಾರಿಯಾಗಿರ್ತಾರೆ ಅವರು ಹೇಗಿರ್ತಾರೆ ಅಂದರೆ ಒಂದು ಕಪ್ಪಿನ ಒಂದು ಪಂಚೆ ಮತ್ತು ಒಂದು ಬುಟ್ಟಿ ಕೈಯಲ್ಲಿ ಕೋಲು ತಲೆಗೊಂದು ಕೊಂಬಾರು ಅಂತ ಹೇಳ್ತೇವೆ ಅದನ್ನು ಹಾಕಿ ಊರೂರಿಗೆ ಬಂದು ಆಂ ಅವರು ಕೊಟ್ಟ ದವಸ ಧಾನ್ಯಗಳನ್ನೆಲ್ಲ ತೆಗೆದುಕೊಂಡು ಆ ಮನೇಲ್ಲಿ ಯಾವುದೇ ಕೂಡ ಕೆಟ್ಟದಂತಹ ರೋಗರುಜಿನಗಳಿದ್ದೆಲ್ಲ ಹೋಗಲಿ ಆ ಈ ಮನೆಗಿದ್ದ ದೃಷ್ಟಿಗಳೆಲ್ಲ ಹೋಗಲಿ ಅಂತ ಅವ್ರು ಮನಸಾರೆ ಪ್ರಾರ್ಥನೆ ಮಾಡಿ ಅವರು ಕೊಟ್ಟಂತಹ ಎಲ್ಲ ಧಾನ್ಯಗಳನ್ನು ಸ್ವೀಕರಿಸಿ ಮನೆಯಿಂದ ಮನೆಗೆ ಮನೆಯಿಂದ ಮನೆಗೆ ಹೋಗ್ತಾರೆ ಅದು ಒಂದು ತುಳುನಾಡಿನ ಸಾಂಪ್ರದಾಯಿಕ ನೃತ್ಯ ಈಗಿನ ಕಾಲದಲ್ಲಿ ತುಂಬ ಕಡಿಮೆ ಕಡಿಮೆ ಆಗ್ತಾ ಬಂದಿದೆ ಹಾಗೇ ಈಗಿನ ಈ ನೃತ್ಯ ಊರಿಂದ ಊರಿಗೆ ಹೋಗಿ ಹೋಗುವುದಲ್ಲ ಈಗ ಹಲವಾರು ಒಂದು ಕಾರ್ಯಕ್ರಮಗಳಲ್ಲಿ ನಿತ್ಯವನ್ನು ನೋಡ್ಬೋದು ಹೆಚ್ಚಿನ ಈ ತುಳ್ನಾಡಿನ ಒಂದು ಪರಿಸರ್ದಲ್ಲಿ ಇದನ್ನು ನೃತ್ಯವನ್ನು ಕಂಗೀಲೆಂಬ ಒಂದು ಸಾಂಪ್ರದಾಯಿಕ ನೃತ್ಯವನ್ನು ನೋಡ್ಬೋದಾಗಿದೆ